ಹಲೋ ಸರ್ ಇಲ್ಲಿ ಇವ್ರು ಶಿವಗಿರಿ ಟೆಂಪಲ್ ಇದನ್ನು ಏಜೆಂಟೇನ್ರಿ ಟೂರಿಸ್ಟ್ ಏಜೆಂಟ ಹಾಂ ಅದು ಸರ್ ಅದು ಇಲ್ಲಿಂದ ಧಾರ್ವಾಡ್ದಿಂದ ಎಷ್ಟ್ ಕಿಲೋಮೀಟ್ರ್ ಆಗತ್ತೆ ಸರ್ ಅದು ಹಾಂ ರೀ ಏನಿಲ್ಲ ರೀ ಸರ್ರ ಹಂಗೆ ನಮ್ದು ಒಂದು ಇದನ್ನು ಫ್ಯಾಮಿಲಿ ಜೊತೆ ಬರ್ಬೇಕ್ ಅಂತ ಇತ್ತು ರೀ ಒಂದು ಆರು ಏಳು ಮಂದಿ

ಅಂದರೆ ನು ಅಂದರೆ ಎಲ್ಲ ಒಂದು ಗಾಡಿದಾಗೆ ಹಿಡಿಸ್ಬೇಕು ರೀ ಸರ್ ಎಲ್ಲರೂ ಅಂಥವು ಯಾವೂ ಇಲ್ಲ ರೀ ಹಾಂ ಐದಾರು ಜನ ಐದಾರು ಜನ ಇದಾರ್ ರೀ ಹೌದೇನ್ರಿ ಸರ್ ಪಿಕಪ್ ಐತೆನ್ರಿ ಸರ್ ಹಾಂ ಹಾಂ ಆಯ್ತ್ ತೊಗೊಳಿ ಸರ್ರ ಮತ್ತೆ ಮತ್ತೆ ಅಕೊಮೊಡೇಷನ್ ಅಂತ ರೀ ಸರ್ ಏನು ರೀ ಹಿಂಗೆ ಒಂದು ಮೂರು ದಿವ್ಸ ಸಲ್ವಾಗ್ ಬೇಕಾಗಿತ್ತು ರೀ ಅಕೊಮೊಡೇಷನ್ ಸರ್ ಇವಾಗ ಮತ್ತೆ ಫುಡ್ ಇರತ್ತೋ ಹೆಂಗೆ ಫ್ರೀ ರೀ ಅದು ಹೆಂಗೆ ಹೌದೇನ್ರಿ ಸರ್ ಮತ್ತೆ ಹಿಂಗೆ ಪ್ಯಾಕೇಜ್ ಅದು ಏನಿಲ್ಲ ರೀ ಸರ್ ಹಿಂಗೆ ಫ್ಯಾಮಿಲಿ ಪ್ಯಾಕೇಜ

ಹೌದೇನ್ರಿ ಸರ್ ಅದೇ ರೀ ಸರ್ ಮತ್ತೆ ಅದೇ ಒಂದು ಚೀಪ್ ಆ್ಯಂಡ ಬೆಸ್ಟ್ ಅಂದರೆ ಯಾವ್ದು ಇದ್ರೊಳಗೆ ಪ್ಯಾಕೇಜ್ ನಿಮ್ದು

ನೋಡ್ಬೇಕು ರೀ ಸರ್ ಈಗ ಅಂದರೆ ಈಗ ವೆಕೇಷನ್ ಇದಾವ್ ರೀ ನಮ್ಗೆ ಮುಂದಿನ ವಾರ ಹಾಂ ಒಂದು ವಾರ

ಹಾಂ ತೊಗೊಳಿ ಸರ್ರ ಹಾಂ ಹೇಳಿರಿ ಸರ್ ನೋಡ್ತೇನೆ ಸರ್ ಅಂದರೆ ಫ್ಯ ಅಂದ್ರೆ ನಮ್ಮದು ಫ್ಯಾಮಿಲಿನ ಕೇಳ್ಬೇಕಾಗತ್ತೆ ರೀ ಸರ್ ಮೊದಲು ಕೇಳಿ ಏನಂತ ಹೇಳ್ತೇನೆ ರೀ ಸರ್ ನಾನು ಅಂದರೆ ಮತ್ತೆ ಬೇರೇರ್ ಕಡೆಯೂ ಚೊಲೋ ಪ್ರೈಸ್ ಕೊಟ್ಟಾರೋ ಕೇಳೋಹತ್ತೇನ್ ಹಂಗೆ ಹಾಂ ಅವ್ರ್ನ ಕೇಳ್ಬೇಕು ರೀ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್